ನಮ್ಮ ಕುಟುಂಬದ ಜೊತೆಗೆ ನಾನು ಪಿಕ್ನಿಕ್ ಹೋಗೋಕ್ಕೆ ತುಂಬ ಇಷ್ಟಪಡ್ತೀನಿ ಅದೆಲ್ಲೆಲ್ಲಿಗಪ್ಪ ಅಂತ ಅಂತಂದರೆ ಗೋವಾ ಮಡಿಕೇರಿ ಊಟಿ ಊಟಿ ಊಟಿಗೆ ಏನಿಷ್ಟ ಅಂತ ಅಂತಂದರೆ ಅಲ್ಲಿ ತುಂಬ ಚಳಿ ಇರ್ತದೆ ಆಮೇಲೆ ಹೋಗಿ ನೋಡೋದಕ್ಕೆ ತುಂಬ ಜನ ಬೇರೆ ಬೇರೆ ದೇಶದಿಂದ ಕೂಡಾ ಬಂದಿರ್ತಾರೆ ನೋಡೋದಕ್ಕೆ ನಾವು ಅದ್ರಲ್ಲಂತೂ ಕುಟುಂಬದವ್ರ್ ಜೊತೆಗೆ ಹೋಗೋದಕ್ಕೆ ಅಂದ್ರೆ ತುಂಬ ತುಂಬ ಖುಷಿಯಾಗ್ತದೆ ಯಾಕಂದರೆ ಯಾವಾಗಲೂ ಮನೆಲೇ ಇದ್ದು ಅಪರೂಪಕ್ಕೆ ಅಂತ ಹೋಗ್ತೀವಿ ಹೊರ್ಗಡೆ ಹೋಗ್ತಿದ್ದೀವಿ ಅಂತ ಅಂತಂದರೆ ಯಾರಿಗೆ ತಾನೇ ಖುಷಿಯಾಗೋಲ್ಲ ಖುಷಿಯಾಗೇ ಇರ್ತದೆ ಅದಕ್ಕೆ ತುಂಬ ತುಂಬ ಖುಷಿಯಾಗಿರ್ತದೆ ಅಲ್ಲಿ ಊಟಿಲಿ ಏನಪ್ಪ ಅಂತಂತಂದರೆ ಚಾಕ್ಲೆಟ್ ತುಂಬ ಫೇಮಸ್ಸು ವೆರ್ ವೆರೈಟಿ ಚಾಕ್ಲೆಟ್ಟುಗಳು ಬೇರೆ ಬೇರೆ ರೀತಿ ವಿವಿಧ ರೀತಿಲಿ ಚಾಕ್ಲೆಟ್ಗಳಿರ್ತವೆ ಆಮೇಲೇನಪ್ಪ ಅಂತಂದರೆ ಕುಟುಂಬವ್ರ ಜೊತೆಗೆ ಹೋದಾಗ ಏನಂದರೆ ಟೈಮ್ ಅಂದರೆ ಬಿಡುವು ಟೈಮಲ್ಲಿ ಏನಪ್ಪ ಅಂತಂದರೆ ಕೂತಿದ್ದಾಗ ಅಂತ್ಯಾಕ್ಷರಿ ಹಾಡೋದು ಒಬ್ಬರನ್ನ ಒಬ್ಬರನ್ನ ಇಮಿಟೇಟ್ ಥರ ಆಡ್ಕೊಳ್ಳೋದು ಎಲ್ಲ ಮಾಡಿದ್ರೆ ತುಂಬ ತುಂಬ ಖುಷಿಯಾಗಿರ್ತದೆ ಇನ್ನು ಫ್ಯಾಮಿಲಿಯವ್ರ ಜೊತೆಗೆ ಯಾವಾಗಲೂ ಕೂತು ಮನೇಲೆ ಇದ್ದು ಅದೇ ಎಲ್ಲ ಮಾಮೂಲಿ ಅದೇ ಕೆಲಸ ಮಾಡಿ ಮಾಡಿ ಸಾಕಾಗುತ್ತೆ ಹೊರಗಡೆ ತುಂಬ ಖುಷಿ ಆಮೇಲೆ ಅಲ್ಲಿ ಯಾಕಿಷ್ಟ ಅಂತಂದರೆ ಅಲ್ಲಿ ಚಳಿ ವೆಧರೂ ಚೆನ್ನಾಗಿರ್ತದೆ ನಂಗೆ ಹಾಂ ಅದು ಅದಕ್ಕೋಸ್ಕರ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ಫ್ಯಾಮ್ ಕುಟುಂಬದವ್ರ ಜೊತೆಗೆ ಹೋಗೋದು ಅಲ್ಲಿ ಒಂದಲ್ಲ ಒಂದು ಆಮೇಲೆ ಬಿ ಇದು ಸಮುದ್ರಗಳಲ್ಲಿ ಆಟಾಡೋದು ಎಲ್ಲ ಅಂದರೆ ಅದೆ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ಏನಪ್ಪ ಅಂತ ಅಂತಂದರೆ ಕುಟುಂಬದವ್ರ ಜೊತೆ ಹೋಗೋದು ಇಷ್ಟ ಅದ್ರ ಜೊತೆಗೆ ಸ್ನೇಹಿತ್ರ ಜೊತೆಗೆ ಅಂದರೆ ಹೋಗೋದು ಇನ್ನು ತುಂಬ ಇಷ್ಟ ಯಾಕಂತಂದರೆ ಹಾಂ ತುಂಬ ದಿನ ಆಗಿರ್ತದೆ ನಾವು ಸ್ಕೂಲ್ ಅಂದರೆ ಸ್ಕೂಲ್ಗೆ ಹೋಗ್ತಿದ್ದಾಗ ಆಮೇಲೆ ಕಾಲೇಜಿಗೆ ಹೋಗ್ತಿದ್ದಾಗ ನಾವು ಆವಾಗಿಂದು ಎಲ್ಲ ಅಂದರೆ ಅಲ್ಲಿಗೆ ಅಂದರೆ ಅಲ್ಲೇ ಇದು ಹತ್ರ ಕಾಲೇಜ್ ಹತ್ರ ಹತ್ತಿರ ನಾವು ಅಕ್ಕ ಪಕ್ಕ ಇಲ್ಲಂದರೆ ಶಾ ಸ್ಕೂಲ್ ಅಕ್ಕ ಪಕ್ಕ ಇರೋ ಜಾಗಗಳ್ಗೆ ಹೋಗ್ತಿದ್ದೋ ಅಷ್ಟೇ ಹೋಗಿದ್ ಬರ್ತಿದ್ದೋ ಅದು ಅಲ್ಲದೇ ಅಂತೆನೆ ಈಗ ಎಲ್ಲ ಕಾಲೇಜು ಎಲ್ಲ ಮುಗ್ದಿದೆ ಈಗ ಮನೇಲಿ ಇದ್ದೀವಿ ಈಗ ಮನೆಲಿದ್ದೀವಿ ಈಗ ಏನಪ್ಪ ಅಂತ ಅಂತಂದರೆ ಈಗ ಅವರನ್ನ ಕರ್ಕೊ ಅವ್ರ ಜೊತೆಗೆ ಹೋಗೋದು ಅಂತ ಅಂತಂದರೆ ಫ್ಯಾಮಿಲಿ ಕುಟುಂಬದವ್ರ ಜೊತೆ ಹೋಗೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತ್ರ ಜೊತೆಗೆ ಹೋಗೋದು ತುಂಬ ಅಂದರೆ ತುಂಬ ಖುಷಿಯಾಗಿರ್ತದೆ ಏನಪ್ಪ ಅಂತ ಅಂತಂದರೆ ಫ್ಯಾಮಿಲಿ ಜೊತೆಗೆ ಅಂತ ಅಂದರೆ ಹಾಗಿರ್ಬೇಡ ಹೀಗಿರ್ಬೇಡ ಈಥರವೇ ಬಟ್ಟೆ ಹಾಕೊಬೇಕು ಹಾಗಿರ್ಬೇಕು ಇಲ್ಲಿ ಇಲ್ಲೇ ತಿನ್ನಬೇಕು ಇಲ್ಲೇ ಮುಟ್ಟಬೇಕು ಅಲ್ ಹೋಗಬೇಡ ಇಲ್ಲಿ ಹೋಗಬೇಡ ಅಂತಲೇ ಹೇಳ್ತಿರ್ತಾರೆ ಅದೆ ಅದೇ ಸ್ನೇಹಿತ್ರ ಜೊತೆಗೆ ಹೋದರೆ ಹೆಂಗಪ್ಪ ಅಂತಂದರೆ ನಾವು ಹೇಗ್ ಬೇಕಾದರೂ ಇರ್ ಇರ್ಬೋದು ಯಾವ ರೀತಿಲ್ಲಾದರೂ ಇರ್ಬೋದು ಅದು ಅಲ್ಲದೇ ಅಂತೆಯೇ ಈ ಸ್ನೇಹಿತ್ರ ಜೊತೆ ನಾವು ತೀಟೆ ಮಾಡಿಕೊಂಡು ಅವ ಅವ್ರನ್ನು ಒಬ್ಬರಿಂದ ಒಬ್ರನ್ನು ರೇಗಿಸಿಕೊಂಡು ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳಿಕೊಂಡು ಆಮೇಲೆ ನಮ್ಗೆ ಏನು ಬೇಕೊ ಅದನ್ನು ತಗೊ ತಿನ್ಕೊಂಡು ಎಲ್ಲ ಮಾಡಿಕೊಳ್ಳೋದು ತುಂಬ ಅಂದರೆ ತುಂಬ ಖುಷಿ ಇರ್ತದೆ ಆಮೇಲೆ ನಾವು ಬಿಡು ಸಮಯದಲ್ಲಿ ಏನು ಮಾಡ್ತೀವಿ ಅಂತ ಅಂತಂದರೆ ಕುತ್ಕೊಂಡು ಅಂತ್ಯಾಕ್ಷರಿ ಹಾಡೋದು ಆಮೇಲೆ ಒಂದು ಶೀಟಲ್ಲಿ ಯಾವುದೇ ಆದ ಯಾವುದ್ರ ಬಗ್ಗೆಯಾದರೂ ಬರ್ದು ಬಿಟ್ಟು ಅದೇ ಥರ ನಾವು ಆಕ್ಟಿಂಗ್ ಮಾಡಿ ತೋರಿಸೋದು ಅದೇನು ಅಂತ ಕಂಡು ಹಿಡ್ಯೋದು ಒಬ್ಬ ಅಲ್ ನಿಂತ್ಕೊಂಡು ಒಬ್ರು ನಿಂತ್ಕೊಂಡು ಆ ಚೀಟಿ ಥರ ಎತ್ತಿ ಬಿಟ್ಟು ಬೌಲಲ್ಲಿ ಹಾಕಿ ಎತ್ತಿ ಬಿಟ್ಟು ಅದರಲ್ಲಿ ಏನು ಬಂದಿದೆ ಅದ್ರಲ್ಲಿ ಟಾಪಿಕ್ ಬಗ್ಗೆ ನಾವು ಮಾತಾಡೋದು ಅದು ಒಳ್ಳೆಯದೋ ಕೆಟ್ಟದ್ದೋ ಅಂದು ಸ್ವಲ್ಪ ಒಂದು ಒಂದು ಹತ್ತತ್ತು ಪೆರ್ಸೆಂಟು ಫಿಫ್ಟಿ ಚೆನ್ನಾಗಿ ಅಂದರೆ ಅದರಿಂದ ಏನು ನಮಗೆ ಪಾಸಿಟಿವಾಗಿ ಅಂದರೆ ಒಳ್ಳೆಯದಾಗ್ತಿದ್ಯಾ ಅದ್ರ ಬಗ್ಗೆ ಮಾತಾಡೋದು ಇಲ್ಲಾಂದರೆ ಕೆಟ್ಟದಾಗ್ತಿದ್ಯ ಅದ್ರ ಬಗ್ಗೆ ಮಾತಾಡೋದು ಆಮೇಲೆ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಪಿಕ್ನಿಕ್ ಥರ ಹೋಗೋದು ಒಂದರಿಂದ ಒಂದು ಕಡೆಗೆ ಹೋಗೋದು ತುಂಬ ಈ ತುಂಬ ಅಂದರೆ ತುಂಬ ಇಷ್ಟ ಇರ್ತದೆ ಆಮೇಲೆ ತುಂಬ ತುಂಬ ಅದೆನೋ ಒಂದ ಒಂದೆರಡು ಮೂರು ವರ್ಷ ನಾಲಕ್ಕೈದು ವರ್ಷ ಆಗಿ ಸ್ನೇಹಿತರನ್ನು ನಾವು ಅಂದರೆ ಮೀಟ್ ಮಾಡಿರಲಿಕ್ಕಿಲ್ಲ ದೂರವೇ ಇರ್ತೀವಲ್ಲ ಆದ್ದರಿಂದ ಬಂದಾಗೇನೋ ಖುಷಿ ನಾವೆಲ್ಲ ಬಂದಿದ್ದೀವಿ ನಮಗೆ ಪಕ್ಷಿ ಥರ ರೆಕ್ಕೆ ಬಿಚ್ಚಿದೆ ಹಾರ್ತಿದ್ದೀವಿ ಅನ್ನೋ ಫೀಲ್ ಆಗ್ತಿರ್ತದೆ ಈ ನಮ್ಮದೇ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೊವಷ್ಟು ನಮಗೆ ಆಗ್ತಿರ್ತದೆ ಅದರಿಂದ ಏನಪ್ಪ ಅಂತ ಅಂತಂದರೆ ನಮಗೆ ತುಂಬ ಖುಷಿ ಅದು ಅಲ್ದಂತೆ ನಮಗೆ ತುಂಬ ತುಂಬ ಯಾಕಿಷ್ಟ ಯಾಕಿಷ್ಟ ಅಂತ ಅಂತಂದರೆ ಗೋವಾ ಯಾಕಿಷ್ಟ ಅಂತಂದರೆ ಅಲ್ಲಿರೋ ಸಮುದ್ರದಲ್ಲಿ ಬೊ ಇದ್ರಲ್ಲಿ ಬೋಟಿಂಗಲ್ಲಿ ಹೋಗೋದಕ್ಕಂತೂ ತುಂಬ ಇಷ್ಟ ಆ ಬೋಟಿಂಗಲ್ಲಿ ಜೋರಾಗಿ ಹೋಗ್ತಿದ್ದರೆ ಆ ನೀರು ನಮಗೆ ಹಾರ್ತಿದ್ದಲ್ಲಾ ಮುಖಕ್ಕೆ ಅದ್ರದ್ದು ತುಂಬ ಇಷ್ಟ ಆಮೇಲೆ ಅಲ್ಲಿ ಫೋಟೋಗಳು ತಗೋಳ್ಳೊದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಚೆನ್ನಾಗಿ ಒಳ್ಳೆಯ ಪ್ಲೇಸು ಅದರಿಂದ ತುಂಬ ದಿನ ಆದಮೇಲೆ ನಾವು ಹೊರಗಡೆ ಹೋಗಿರ್ತೀವಿ ದೂರ ದೂರದ ಪ್ಲೇಸಿಗೆ ಆದ್ದರಿಂದ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಅದು ಅಲ್ಲದಂತೆ ನನಗೆ ಕುಟುಂಬದ ಜೊತೆ ನಾನು ಪಿಕ್ನಿಕ್ ಹೋಗೋದು ಆಮೇಲೆ ಸ್ನೇಹಿತ್ರ ಜೊತೆಗೆ ಪಿಕ್ನಿಕ್ ಹೋಗೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಮಗೆ ಎಲ್ಲಿಲ್ಲದ ಖುಷಿ ನಮ್ಗೆ ಬಂದಿರ್ತದೆ ಅದರಿಂದ ನನಗೆ ಪಿಕ್ನಿಕ್ ಹೋಗೋದು ತುಂಬ ಅಂದರೆ ತುಂಬ ಇಷ್ಟ